ಹಾಂ ನಮ್ಗೆ ಈಗ ನಾವು ಇಂಜಿನಿಯರಿಂಗ್ ಓದ್ಲತ್ತಿದೀವಿ ಅದಕ್ಕೆ ನಮ್ಗೆ ಸೆಕೆಂಡ್ ಸೆಮ್ಮಿದು ಬುಕ್ಸ್ ಬೇಕಾಗಿವೆ ಅದರದ್ದೆಲ್ಲ ಏನು ಪ್ರೈಸ್ ಆಗ್ತದೆ ಅದೆಲ್ಲ ಒಂದು ಸ್ವಲ್ಪ ನೀವು ಎ ಅದ್ರ ಬಗ್ಗೆ ಇನ್ಫಾರ್ಮೆಶನ್ ಕೊಡ್ಬೋದೇನು ರೀ ನಾವು ಸಿ ಎಸ್ ಇದ್ದೇವೆ ರೀ ಈಗ ಅದಕ್ಕೆ ನಮ್ಗೆ ಮ್ಯಾತ್ಸಲಿಂದು ಬೇಕಾಗಿತ್ತು ರೀ ಬುಕ್ಸ ಅಂದರೆ ಈಗ ನಮ್ಗೆ ಎಲ್ಲ ಎಲ್ಲ ಬು ಸಬ್ಜೆಕ್ಟಿಂದು ಬುಕ್ಸ್ ಬೇಕು ರೀ ಈಗ ಕೆ ನಮ್ಮದು ಕೆಮಿಸ್ಟ್ರಿ ಇದೆ ರೀ ಮ್ಯಾತ್ಸ್ ಹಾಗೆ ಡಿಸ್ಕೌಂಟ್ ಏನಾರ ಸಿಗ್ತಿತ್ತು ಅಂದ್ರೆ ನಮ್ಗೆ ಎಲ್ಲ ಸಬ್ಜೆಕ್ಟಿಂದು ಬುಕ್ಸ್ ಹೇಳಿರಿ ಮ್ಯಾಡಮ್ ಈಗ ಅದು ಈಗ ಒಂದು ವೇಳೆ ನಮ್ಗೆ ನಿಮ್ಮದು ಬುಕ್ಸ್ನ ಹಿಂಗೆ ಏನಾರ ಒಳಗೆ ಹ್ಞೂ ಹಿಂಗೆ ಪೇಜಸ್ ಮಿಸ್ಪ್ರಿಂಟ್ ಅದು ಆಗಿದ್ದವು ಅಂದ್ರೆ ಅದಕ್ಕೆ ನೀವು ಎಕ್ಸ್ಚೇಂಜ್ ಮಾಡ್ಕೋತೀರಲ್ಲ ರೀ ನಿಮ್ಮಲ್ಲಿ ಹ್ಞೂ ಏನಾರ ಒಳಗೆ ಮಿಸ್ಪ್ರಿಂಟ್ಸ್ ಏನಾರ ಫಾಲ್ಟ್ ಬುಕ್ನಾಗೆ ಆಗಿದ್ದವು ಅಂದರೆ ಅವಾಗ ನಿಮ್ಮ ಕಡೆನೆ ಫಾಲ್ಟ್ ಇದ್ದವಾಗ ನೀವು ಹ್ಯಾಂಗೆ ಮಾಡ್ತೀರ ರೀ ಈಗ ಅಂದ್ರೆ ಈಗ ಒಂದು ಸ್ವಲ್ಪ ಸಬ್ಜೆಕ್ಟ್ಸಿನ ನಾವು ಹೇಳಿರ್ತೀವಿ ರೀ ಈಗ ಒಂದೊಂದು ಎಕ್ಸ್ಟ್ರಾ ಕೋರ್ಸಿಂದು ಸಬ್ಜೆಕ್ಟ್ಸ್ ಬಂದಿರ್ತವೆ ಅವಾಗ ನಿಮ್ಗೆ ಅದು ಬುಕ್ಕಾ ಕೊಟ್ಟೇವೆ ಅಂತ ಅಂದ್ರೆ ಈಗ ಒಂದು ಟೆಕ್ಸ್ಟ್ ಬುಕ್ ನಮ್ಗೆ ನೀವು ಕಳ್ಸಿದ್ದು ಅನ್ ಬೇಕಾಗಿರೋಲ್ಲ ನಾವು ಎಕ್ಸ್ಚೇಂಜ್ ಮಾಡ್ತೇವೆ ಸೊ ಅದಕ್ಕೆಲ್ಲ ಏನೇನು ಪ್ರೋಸೆಸ್ ಇದಾವೆ ರೀ ಹಾಂ ಸರಿ ಬಟ್ ಹಿಂಗೆ ಈಗ ನಾವು ಯಾವ ವೆರೈಟಿ ಹೇಳಿದ್ರೂ ಇವೆ ಅಲ್ವ ರೀ ನಿಮ್ಮಲ್ಲಿ ಬುಕ್ಸ

ಹಿಂಗೆ ಎಕ್ಸ್ಚೇಂಜ್ ಆಫರ್ಸ್ ಏನೇನು ಇಟ್ಟೀರಿ ಮ್ಯಾಮ್ ಮಾಡ್ತೀರಿ ನಿಮ್ಮಲ್ಲಿ ಅಂದರೆ ಮ್ಯಾಡಮ್ ಏನಾರ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಟ್ರೆ ತೊಗೋತೀವಿ ರೀ ಒಂದು ಸ್ವಲ್ಪ ಈ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗ್ಲತ್ತೀವಿ ರೀ